ಹಲೋ ಹೌದು ಸರ್ ನಾನು ಬುಕ್ ಮಾಡಿದ್ದೆ ಸರ್ ಲೋಟಸ್ ಸರ್ ಲೋಟಸ್ ಪ್ಯಾಕೇಜ ಏನಿರುತ್ತೆ ಅಂದರೆ ಲೋಷನ್ ಅದರ ಜೊತೆ ಮೂರು ಮೂರು ಇದೆ ಸರ್ ಫೇಸ್ ವಾಶಿದೆ ಲೋಷನಿದೆ ಆಮೇಲೆ ಅದು ಮತ್ತು ಇನ್ನೊಂದು ಎರಡು ಎರಡು ಫೇಸ್ ವಾಶಿದೆ ಬಾಡಿ ವಾಶಿದೆ ಲೋಷನಿದೆ ಮೂರು ನಾಲ್ಕು ಇವೆ ಸರ್ ಅದು ಕಿಟ್ ಆರ್ಡರ್ ಮಾಡೀನಿ ಪೂರಾ ಲೋಟಸ್ದು ಹೌದು ಸರ್ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಸರ್ ಹಾಂ ಸರ್ ಎಲ್ಲ ಪ್ರಾಡಕ್ಟ್ ಸರಿಯಾಗಿದೆ ಆಮೇಲೆ ಡೆಲಿವರಿ ಮಾಡುವಾಗ ಅದು ಬಾಕ್ಸು ಪ್ಯಾಕೇಜು ಸರಿಯಾಗಿತ್ತು ಸರ್ ಆಮೇಲೆ ಮತ್ತೇನಿತ್ತು ಅಂದಿರಾ ಎಲ್ಲ ಚಂದ ಇತ್ತು ಸರ್ ಹಾಂ ಸರ್ ಒಳಗ್ನೂ ಸರ್ ಎಲ್ಲ ಮತ್ತು ಪ್ರಾಡಕ್ಟ್ ವಿದಿನ್ ದ ಟೈಮ್ ಟೈಮಿನ ಒಳಗಾಗಿ ಪ್ರಾಡಕ್ಟ ನಮಗೆ ತಂದುಕೊಟ್ಟಿದ್ದಾರೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ನಾನು ಹೌದು ನಾನು ಮಾಡ್ತೀನಿ ಆ ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಮಿಂತ್ರಾದಲ್ಲಿ ಅಮೆಝೋನಲ್ಲಿ ಮಾಡ್ತಾ ಇರ್ತೀನಿ ಆಗ ಈಗ ಎಲ್ಲಾ ಸ್ ಯಾವಾಗ ಸಮಯ ಸಿಗತ್ತೋ ಆವಾಗೆಲ್ಲ ಮಾಡ್ತೀನಿ ಸರ್ ಹೌದು ಸರ್ ಮಾಡ್ತೀನಿ ಸರ್ ಚೆನ್ನಾಗಿದೆ ಸರ್ ಎಲ್ಲದ್ರ ಎಲ್ಲ ಆನ್ಲೈನ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆಲ್ಲ ಸರ್ಯಾಗಿ ಬರ್ತಾವೆ ಸರ್ ಹಾಂ ರೀ ಹೌದು ಸರ್ ಒಳ್ಳೆ ಪ್ರಾಡಕ್ಟ್ ಸರ್ ಹಾಂ ಸರ್ ಮತ್ತು ಕೆ ಟಿ ಆರ್ಡರ್ ಕೆ ಟಿ ಶಾಂಪೂ ಕೆ ಟಿ ಕೆರಾಟಿನ್ ಏನಂತಾರೆ ಕಂಡೀಷ್ನರು ಲೋಟಸ್ ಪ್ಯಾಕೇಜು ಆಮೇಲೆ ನೈಲ್ ಪಾಲೀಶು ಆಮೇಲೆ ಮತ್ತೆ ನನ್ಗೆ ಏನೆಲ್ಲ ದಿನನಿತ್ಯದ ಬೇಕಾಗಿರುತ್ತವೆ ಸಾಮಾನು ಎಲ್ಲ ಪ್ರಾಡಕ್ಟು ಎಲ್ಲ ಸಾಮಾನು ಎಲ್ಲ ಐಟಮು ನಾನು ಆನ್ಲೈನಲ್ಲೇ ಬುಕ್ ಮಾಡೋದು ಸರ್ ನನಗೆ ಸಮಯ ಸೇವ್ ಆಗುತ್ತೆ ನನಗೆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಕ್ಕೆ ಆಗಲ್ಲ ಅದಕ್ಕೆ ನಾನು ಇಲ್ಲಿಂದೇ ಮನೇಲೇ ಕುತ್ಕೊಂಡು ಆನ್ಲೈನ ಪರ್ಚೇಸ್ ಮಾಡ್ತೀನಿ ಸರ್ ಹೌದು ಸರ್ ಎಲ್ಲ ಸರಿಯಾಗಿದೆ ತುಂಬ ಚೆನ್ನಾಗಿದೆ ಆನ್ಲೈನ್ ಅಂತೂ ನಮ್ಮ ಸ ನಮ್ದು ಟೈಮ್ ಸೇವ್ ಮಾಡುತ್ತೆ ಸಮಯ ಸೇವ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸರಿಯಾಗಿರುತ್ತೆ ಹಾಂ ಆಮೇಲೆ ನಾನು ಇನ್ನೂ ಮಾಡ್ತೀನಿ ಮುಂದೆಯೂ ಮಾಡ್ತೀನಿ ಟಿ ವಿ ಆಮೇಲೆ ಇಂಡಕ್ಷನ್ ಮಾಡಿದೆ ಕುಕ್ಕರು ಆಮೇಲೆ ಗ್ರೈಂಡರೂ ಬೆಡ್ಡು ಬೆಡ್ ಶೀಟ್ಸು ಬಟ್ಟೆಗಳು ನನ್ನ ಬಟ್ಟೆಗಳು ಆಮೇಲೆ ಮೆನ್ ಬಟ್ಟೆ ಹುಡುಗರ ಬಟ್ಟೆಗಳು ಹುಡುಗಿಯರ ಬಟ್ಟೆಗಳು ಮಕ್ಕಳ ಬಟ್ಟೆಗಳು ಸಾರಿಗಳು ಆಮೇಲೆ ಜುವಲ್ರಿ ಎಲ್ಲ ಆಭರಣಗಳ್ನ ಕೂಡ ನಾನು ಆರ್ಡರ್ ಮಾಡ್ತೀನಿ ಎಲ್ಲ ಸರಿಯಾಗಿ ಕೊಡ್ತಾರೆ ನಮ್ಗೆ ಎಲ್ಲ ಎಲ್ಲ ಯಾವುದೂ ಇನ್ನೂ ಕಲರ್ ಶೇಡ್ ಆಗಿಲ್ಲ ಎಲ್ಲ ಸರಿಯಾಗವ ಹೌದೌದು ಎಲ್ಲಾ ಚೆನ್ನಾಗಿದೆ ಸುಪ್ಪರ್ ಆಗಿವೆ ಹಾಂ ಚಂದವ ನೋಡಿರಿ ಇನ್ನ ಆರ್ಡರ್ ಮಾಡ್ತೀನಿ ನನಗೆ ಎಲ್ಲ ಟೈಮ್ ಸೇವ್ ಮಾಡ್ತವೆ ಸಮಯ ಸೇವ್ ಮಾಡ್ತವೆ ವೇಸ್ಟ್ ಆಗಲ್ದು ನನ್ನ ಟೈಮು ಹೋಗೋದು ಬರೋದು ಆಟೋ ಖರ್ಚು ಎಲ್ಲ ಉಳಿತದೆ ಡೆಲಿವರಿ ಚಾರ್ಜು ಇಲ್ಲ ವಿದಿನ್ ಫೈವ್ ಏನಂತಾರೆ ಐದು ನೂರು ಒಳಗಡೆ ಮಾಡಿದರೆ ಆರ್ಡರ್ ಮಾಡಿದರೆ ನಡೆಯುತ್ತೆ ಡೆಲಿವರಿ ಚಾರ್ಜ್ ತಕೊತಾರೆ ಐದು ನೂರಕ್ಕಿಂತ ಮೇಲೆ ಮಾಡಿದರೆ ಡೆಲಿವರಿ ಚಾರ್ಜ್ ಇಲ್ಲ ಫ್ರೀ ಇದೆ ಅದೂ ನಾನು ಹೇಗ್ ಹೇಗೆ ತಿಳ್ಕೊತೀನಿ ಅಂದರೆ ಆಟೋ ಚಾರ್ಜ್ ಇರ್ಬೌದು ಅನ್ಕೊಂಡು ಮಾಡ್ತೀನಿ ಹೀಗೆ ತುಂಬ ಆರ್ಡರ್ ಮಾಡ್ತೀನಿ ಯಾವಾಗಲೂ ಡಿಸ್ಕೌಂಟ್ ಸಿಗುತ್ತೆ ಆಫರ್ಗಳಿರುತ್ತೆ ಎಲ್ಲ ಆರ್ಡರ್ ಮಾಡ್ತೀನಿ ಎಲ್ಲ ಸಿಗ್ತವೆ ಕುಂತ ಜಾಗದಾಗೆ ಎಲ್ಲ ಸಿಗ್ತವೆ ಚಂದವ ಭಾರಿ ಅವ ಈಗ ಚಪ್ಪಲಿ ಆಡ್ರ್ ಮಾಲತ್ತಿದೆ ಮಾಡ್ರಲತ್ತಿದೆ ಖರೆ ಏನು ಮಾಡಬೇಕು ಸೈಜ್ ಗೊತೈತವ ಗೊತ್ತಾಗಲೂ ಗೊತ್ತಿಲ್ಲ ನೋಡಬೇಕು ಮಕ್ಕಳ ಆಟ ಸಾಮಾನೂ ನಾ ಆರ್ಡರ್ ಮಾಡೀನಿ ಎಷ್ಟೊಂದು ಅದು ಆರ್ಡರ್ ಮಾಡ್ತೀನಿ ಮಗ್ಳಿಗೆ ಏನಾದ್ರೂ ತಿನ್ನಕ್ಕೆ ಬೇಕಾಯ್ತು ಸ್ನಾಕ್ಸು ಅದನ್ನೂ ಆರ್ಡರ್ ಮಾಡ್ತೀನಿ ಎಲ್ಲ ಸರಿಯಾಗಿರ್ತವೆ ಚಂದ ಇರ್ತವೆ ಎಲ್ಲ ವರೈಟಿ ಇರ್ತವೆ